ಆನ್ಲೈನಿನಲ್ಲಿ ನಾವು ಸಾಮಾನುಗಳನ್ನು ಖರೀದಿಸಬೇಕಾದ್ರೆ ನಮ್ಮ ಅಕೌಂಟಿನಲ್ಲಿ ದುಡ್ಡು ಇದ್ದರೆ ಎಲ್ಲಿಯೇ ಅಲ್ಲಿಯ ರೈಟನ್ನು ತಿಳಿದುಕೊಂಡು ಸಾಮಾನುಗಳನ್ನು ಬುಕ್ ಮಾಡಿದರೆ ಮನೆಯ ಮುಂದೆ ತಲುಪಿಸುತ್ತಾರೆ ಮತ್ತು ನಾವು ಕಣ್ಣಿನಿಂದ ನೋಡದೇ ಇರುವುದರಿಂದ ಅಲ್ಲಿ ಯಾವುದು ಸಾಮಾನು ಚೆನ್ನಾಗಿದ್ಯೋ ಇಲ್ಲವೋ ಎಂದು ತಿಳಿಯಲು ಸಾಧ್ಯವಿಲ್ಲ ಅದು ಷಾಪಿಂಗಿನ ಕೆಲವು ಕೆಟ್ಟ ಅಂಶಗಳು ಮತ್ತು ನಾವು ಈ ಆನ್ಲೈನ್ ಬಂದಿರುವುದರಿಂದ ಚಿಲ್ಲರೆ ಅಂಗ್ಡಿಗಳ ವ್ಯಾಪಾರಗಳು ಕುಸಿದಿದೆ ಅಲ್ಲಿ ನಾವುಗಳು ಹೋದರೆ ನಮ್ಮ ಕಣ್ಣಿನಿಂದ ನೋಡಿ ಯಾವ ಸಾಮಾನು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಎಂದು ತಿಳಿದುಕೊಂಡು ತೆಗೆದುಕೊಳ್ಳಬೋದು ಆದರೆ ಈ ಆನ್ಲೈನ್ ಎಲ್ಲ ಬಂದು ಸಿಟಿಯ ಜನಗಳು ಕುಳಿತುಕೊಂಡ ಕಡೆಯೇ ಬುಕ್ ಮಾಡಿ ಸಾಮಾನುಗಳನ್ನು ತೆಗೆಸಿಕೊಂಡು ಹುಳ ಹುಪ್ಪಟೆ ಇರುತ್ತದೆ ಆದ್ದರಿಂದ ಅದನ್ನು ತಿನ್ನಬೇಡಿ ದಯವಿಟ್ಟು ಚಿಲ್ಲರೆ ಅಂಗಡಿಗಳಿಗೆ ಹೋಗಿ ವ್ಯಾಪಾರವನ್ನು ಮಾಡಿ ಅವರಿಗೆ ವ್ಯಾಪಾರವನ್ನು ಕೊಡಿ ಆನ್ಲೈನ್ ಬಂದ ಮೇಲೆ ಯಾ ಚಿಲ್ಲರೆ ಅಂಗಡಿಗಳ ವ್ಯಾಪಾರ ನಿಂತು ಹೋಗಿದೆ ಅವರಿಗೆ ಕಷ್ಟ ಶುರು ಕಷ್ಟಗಳು ಸಹ ಆಗುತ್ತಿದೆ ಆದ್ದರಿಂದ ದಯವಿಟ್ಟು ಪ್ರತಿಯೊಬ್ಬ ನಾಗರಿಕರು ಚಿಲ್ಲರೆ ಅಂಗಡಿಗಳಲ್ಲಿ ಹೋಗಿ ಸಾಮಾನುಗಳನ್ನು ನೋಡಿ ದಿನಸಿ ಸಾಮಾನುಗಳನ್ನು ನೋಡಿ ಕಣ್ಣಿನಿಂದ ನಿಮ್ಗೆ ಇಷ್ಟವಾದ್ದನ್ನು ತೆಗೆದುಕೊಂಡು ಬರಭೌದು